ಹಾಂ ಹೌದು ಹೇಳಿ ಹೌದು ನಮ್ಮ ಹಣ್ಣಿನ ಅಂಗಡಿಯಿದೆ ನಮ್ಮದು ಫ್ರುಟ್ ಬಿಸ್ನಸ್ಸು ಹೇಳಿ ಮೇಡಮ್ ಏನಾಗಬೇಕಿತ್ತು ಹಾಂ ಹೌದಾ ಮೇಡಮ್ ಎಲ್ಲಿ ಬರುತ್ತೆ ನಿಮ್ದು ಸ್ವಲ್ಪ ಅಡ್ರೆಸ್ ಹೇಳ್ತೀರಾ

ಹೌದಾ ಚಿನ್ಕುರುಳಿ ಯಾವ ಡಿಸ್ಟಿಕ್ ಬರುತ್ತೆ ಮೇಡಮ್ ನಿಮ್ಮದು ಪಾಂಡುಪುರ ಹಾಂ ಓಕೆ ಸರಿ ಸರಿ ಮೇಡಮ್ ಆಯ್ತು ನಿಮಗೆ ಯಾವ್ಯಾವ ಥರ ಹಣ್ಗಳು ಬೇಕಿತ್ತು ಹಾಂ ಸರಿ ಮೇಡಮ್

ಯಾವ್ಯಾವ ಥರ ಹಣ್ಗಳ್ ಬೇಕಿತ್ತು ಮೇಡಮ್ ನಿಮಗೆ ಹಾಂ ಹಾಂ ಹಾಂ ಹಾಂ ಹಾಂ ಮೇಡಮ ನಮ್ಮತ್ತಿರ ಎಲ್ಲ ಫ್ರೆಶ್ ಆಗಿರೋ ಹಣ್ಣೇ ಸಿಗುತ್ತೆ ಯಾಕೆಂದ್ರೆ ನಮಗೆ ನಿಮ್ಮ ಥರ ಗ್ರಾಹಕರು ತುಂಬಾ ಮುಖ್ಯ ಅಲ್ವಾ ನಾವು ಹಂಗಾಗಿ ಯಾವುದೇ ಥರ ಹಾಳಾಗಿರೋ ಹಣ್ಣನ್ನ ನಾ ನಿಮಗೆ ಕಳ್ಸಿ ಕೊಡೋಲ್ಲ ನಿಮಗೆ ಎಷ್ಟು ಗಂಟೆಗೆ ಬೇಕು ಅಂತ ಹೇಳದ್ರೆ ಅಷ್ಟು ಗಂಟೆಗೆ ನಾವು ನಿಮಗೆ ತಲುಪಿಸ್ತೀವಿ ಮೇಡಮ್

ಅಂದರೆ ಮೇಡಮ್ ಅದ್ರುದ್ದು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ನಾಳೆಗೆ ಒಟ್ಟಿಗೆ ಬಿಲ್ ಹಾಕ್ತೀನಿ ಇವಾಗ ನೀವು ನನ್ಗೆ ಸ್ವಲ್ಪ ಅಡ್ವಾನ್ಸ್ ಅಂತಾ ಸ್ವಲ್ಪ ಎಷ್ಟ್ರಾ ಅಮೌಂಟ್ ಕೊಡಾಕೆ ಆದರೆ ಅಷ್ಟು ಬೇಕಾದರೆ ಫೋನ್ಪೇ ಅಥ್ವಾ ಗೂಗಲ್ ಪೇಯಿಂದ ನೀವು ನಂಗೆ ಕಳ್ಸಿ ಕೊಡ್ಬೋದು ಉಳಿದಿದ್ದನ್ನ ನಾವು ನಮ್ಮ ಹುಡುಗ ಬರ್ತಾನಲ್ಲಾ ನಿಮಗೆ ಡೆಲಿವರಿ ಕೊಡೋಕೆ ಅವ್ನ ಹತ್ರ ನೀವು ಇದನ್ನು ನೀವು ಕೊಟ್ಟು ಕಳ್ಸಿದ್ರೇ ಆಗ್ಬೋದು ಮೇಡಮ್

ಹಾಂ ಖಂಡಿತ ಮೇಡಮ್ ಖಂಡಿತ ತಲುಪಿಸ್ತೀವಿ ಸರಿ ಮೇಡಮ್ ಹಾಂ